ಹಲೋ ಹಲೋ ಹಲೋ ಮೇಡಮ್ ನಮಸ್ತೆ ಆಂ ಮೇಡಮ್ ಅವಾಗಲೇ ಕಾಲ್ ಮಾಡಿದ್ದೆ ಬಿಝೀ ಇದ್ದಿರಿ ಅನ್ನಿಸುತ್ತೆ ನೀವು ಒಂಚೂರು ಫ್ರೀ ಇದ್ದರೆ ಮಾತಾಡ್ಬೋದಾ ಹಾಂ ಮೇಡಮ್ ಇವಾಗ ನಮ್ಮ ಸ್ಕೂಲ್ದು ಆ್ಯನ್ಯುಲ್ ಡೇ ಇದೆ ನೆಕ್ಸ್ಟು ಏಯ್ಟೀನ್ತ್ ಮೇಡಮ್ ನಾನು ಲೇಖಾ ಅಂತೇಳಿ ಲಾಸ್ಟ್ ಟೈಮ್ ನಿಮ್ಮ ಹತ್ತಿರ ಬಂದಿದ್ದೆ ನೋಡಿ ನಾನು ಇಲ್ಲೇ ಇಲ್ಲೇ ಸ್ಕೂಲ್ ಟೀಚರು ನಿಮ್ಮ ಹತ್ತಿರ ಬಂದು ಡ್ರೆಸ್ಸಸ್ಗಳು ಬ್ಲೌಸಸ್ಸೆಲ್ಲ ಸ್ಟಿಚ್ ಮಾಡ್ಸ್ಕೊಂಡು ಹೋದೆನಲ್ಲ ಆಂ ಹಾಂ ಹಾಂ ಅದು ನಮ್ಮ ಸ್ಕೂಲ್ದು ಇವತ್ತು ಈಗ ಏಯ್ಟೀನ್ತು ಆ್ಯನ್ಯುಲ್ ಡೇ ಇದೆ ಮ್ಯಾಮ್ ಒಂಚೂರು ಮಕ್ಕಳಿಗೆ ಏಯ್ಟೀನ್ತ್ ಆಂ ನೆಕ್ಸ್ಟ್ ಅಲ್ಲ ಅದ್ರ ನೆಕ್ಸ್ಟ್ ಸಂಡೇ ಇದೆ ಆಂ ಅದು ಮಕ್ಳಿಗೆ ಒಂಚೂರು ಡ್ರಸ್ಸಿಂದು ನಮ್ಗೆ ಹುಡ್ಕಿದ್ವಿ ಎಲ್ಲ ಕಡೆ ಸಿಗ್ತಾ ಇಲ್ಲ ಹಾಂ ಅದಕ್ಕೆ ಸುಮ್ಮನೆ ರೆಡಿಮೇಡ್ ಡ್ರಸ್ ತೊಗೊಳ್ಳೋದಕ್ಕಿಂತ ಸ್ಟಿಚ್ ಮಾಡ್ಸಿ ಬಿಡೋಣ ಅಂತೆಲ್ಲ ಪ್ಲಾನ್ ಮಾಡಿಕೊಂಡ್ವಿ ಅದಕ್ಕೆ ನಿಮ್ಮ ಹತ್ತಿರ ಕೇಳೋಣ ಅಂತ ಕಾಲ್ ಮಾಡಿದೆ ಮ್ಯಾಮ್ ಒಂದು ಇಪ್ಪತ್ತು ಇದ್ದಾರೆ ಅದರಲ್ಲಿ ಒಂದು ಹತ್ತು ಜನ ಬಾಯ್ಸು ಅವ್ರಿಗೆ ಜುಬ್ಬ ಪೈಜಾಮ ಒಂದು ಹತ್ತು ಗರ್ಲ್ಸು ಅವ್ರಿಗೆ ಸ್ಕರ್ಟು ಮತ್ತು ಬ್ಲೌಸ್ ಥರ ಹೊಲ್ಕೊಡ್ಬೇಕು ಅಂದರೆ ಲೆಹೆಂಗ ಥರ ಬರುತ್ತಲ್ವ ಆ ಥರದ್ದು

ಪೀಸ್ಗಳು ನಾವೇ ತರ್ಸಿ ಕೊಡ್ತೀವಿ ಹ್ಞೂ ಅಂದರೆ ಕಲರಿಂಗ್ಸ್ಗಳೆಲ್ಲ ಹೇಳ್ತೀವಿ ಹಲೋ ಕೇಳಿಸ್ತಿದೆಯಾ ಹಲೋ ಹಲೋ ಮೇಡಮ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಆಂ ಅಂದರೆ ಕಲರಿಂಗ್ ನಾವೆಲ್ಲ ಹೇ ಹಾಂ ನೀವೇ ಮೆಟೀರಿಯಲ್ಸ್ನ್ನು ನೀವೇ ತೊಗೊಳ್ಳಿ ಮ್ಯಾಮ್ ನಾವು ಕಲ್ ಕಲರ್ಸ್ ಹೇಳ್ತೀವಿ ಯಾವ ಥರ ಅಂತೇಳಿ ಡಿಸೈನು ಕಲರ್ಸ್ ಎಲ್ಲಾ ಮೆಟ್ ಆಂ ಹಾಂ ಆಂ ಅದನ್ನ ಅದಕ್ಕೆ ನಾವೂ ಬರ್ತೀವಿ ಹ್ಞೂ ಹಾಂ

ಹಾಂ ಸರಿ ಬೇಗ ಒಂಚೂರು ಅದೇ ಮೇಡಮ್ ಒಂದು ಆಂ ಅಂದರೆ ಏಯ್ಟೀನ್ತ್ ಇರೋದ್ರಿಂದ ಒಂದು ನಾಲ್ಕು ಐದು ದಿನ ಅರ್ಲಿಯರಾಗೇ ಕೊಟ್ಟರೆ ಮಕ್ಳಿಗೆ ಸರಿ ಹೋಗುತ್ತೋ ಇಲ್ಲವೋ ಅಂತೆಲ್ಲ ಒಂಚೂರು ನೋಡ್ಕೋಬೋದು ಸರಿ ಹಾಂ

ಆಂ ನಾವೂ ಬರ್ತೀವಿ ಬರ್ತೀವಿ ಮ್ಯಾಮ್ ಮೆಟೀರಿಯಲ್ಸೆಲ್ಲ ಸೆಲೆಕ್ಟ್ ಮಾಡ್ಕೊಳದಕ್ಕೆ ಬರ್ತೀವಿ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಹ್ಞೂ ತ್ಯಾಂಕ್ ಯು